ಹೈಕ್ ಮಾಡಲು ನನಗೆ ಇಷ್ಟವಾದಂತಹ ಪ್ರಾಂತ್ಯ ಅಂತ ಬಂದರೆ ಪರ್ವತಗಳು ಮತ್ತು ಗಾಢಾರಣ್ಯ ಆ್ಯಂಡ್ ಅರಣ್ಯಗಳು ಸೂರ್ಯಾಸ್ತ ಆಗೋ ಟೈಮಿನಲ್ಲಿ ಹೋಗಲಿಕ್ಕಿನ್ನ ಸೂರ್ಯ ಉದಯ ಆಗ್ತಕ್ಕಂತಹ ಆ ಸಮಯಗಳಲ್ಲಿ ಪರ್ವತದ ಮೇಲೆ ನಿಂತಿದ್ದು ಆ ಸೂರ್ಯಾಸ್ತ ಸೂರ್ಯ ಉದಯ ಆಗೋದನ್ನು ನೋಡಲಿಕ್ಕೆ ಅದು ಅದು ಒಂದು ಥರ ದೊಡ್ಡ ಅಚ್ಚರಿ ಅನ್ನೊ ರೀತಿ ನಮಗ್ ಕಾಣ್ತದೆ ಯಾಕೆಂದ್ರೆ ನಮ್ಮ ಕಣ್ಣು ಮುಂದೆ ಸೂರ್ಯ ಹುಟ್ಟೋದನ್ನ ನೋಡಿ ನೋಡ್ತಾ ಇದ್ದರೆ ಅದು ಒಂದು ಥರ ನಮಗೆ ಅಚ್ಚರಿ ಅನ್ನೋ ಥರ ಫೀಲ್ ಆಗ್ತದೆ ಮುಂದೆ ಹೈಕ್ ಮಾಡೋದಕ್ಕೆ ನಮಗೆ ಬೇರೆ ಆಪ್ಶ್ ಈ ಬೇರೆ ಯಾವುದೂ ಇಲ್ಲ ನನ್ನ ನನ್ನ ಅಭಿಪ್ರಾಯ ಅಂದರೆ ಪರ್ವತಗಳನ್ನು ಹತ್ತಿ ಇಳಿಯೋದರಿಂದ ನಮ್ಮ ದೇಹದ ಮಾಂಸ ಖಂಡಗಳಿಗೆ ಹಾಗು ನಮ್ಮ ಕೀಲುಗಳಿಗೆ ತುಂಬ ಉಪಯೋಗ ಆಗ್ತದೆ ಆದಷ್ಟು ಪರ್ವತಗಳನ್ನು ಹತ್ತಿ ಇಳಿದು ಮಾಡುವ ನಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಗಾಢ ಅರಣ್ಯಗಳಲ್ಲಿ ಹೋಗೋದ್ರಿಂದ ನಮ್ಮ ಉಸಿರಾಟದ ತೊಂದರೆ ಆಗಲಿ ಯಾಕೆಂದ್ರೆ ಗಾಢಾರಣ್ಯಗಳಲ್ಲಿ ಮರಗಳು ಗಿಡಮರಗಳು ಇರ್ತವೆ ಹಾಗು ಪ್ರಾಣಿ ಪಕ್ಷಿಗಳಿರ್ತವೆ ಸ್ವಲ್ಪ ಇಂಪನ್ಸ್ತದೆ ಅವು ಮಾತಾಡೋದು ನಾವು ಫುಲ್ಲೂ ಸೈಲೆಂಟ್ ಅಂದರೆ ಫುಲ್ಲು ನಿಶ್ಯಬ್ಧವಾಗಿರುವಂತಹ ವಾತವರಣದಲ್ಲಿ ನಾವು ಹೋಗೋದನ್ನ ನೋಡಿದರೆ ನಮಗೆ ಅದು ತುಂಬ ಖುಷಿ ಆಗ್ತದೆ ತುಂಬ ಇಂಪೆನಿಸ್ತದೆ ಅದೇ ರೀತಿ ಹಸಿರನ್ನು ನೋಡ್ತಾ ಇದ್ದರೆ ಅದು ಒಂದು ಥರ ಫೀಲ್ ಕೊಡ್ತದೆ ನಮಗೆ ವಾವ್ ಅನ್ನೋ ಥರ ಹಾಗಾಗಿ ಹೈಕ್ ಮಾಡಲಿಕ್ಕೆ ನಾವು ಯಾವ ರೀತಿ ಸ್ಥಳವನ್ನು ನಾವು ಸ ಹುಡುಕ್ತೇವೆ ಅನ್ನೋದು ಕೂಡ ಒಂದು ಮುಖ್ಯ ಆಗ್ತದೆ ಹೈಕಿಂಗ್ ಅನ್ನೋದು ಕೂಡ ಅದು ಏನು ಬೇರೆ ರೀತಿಯಾದಂತಹ ಕೆಟ್ಟ ಇದು ಅಲ್ಲ ಕೆಲವೊಬ್ಬರು ತಮ್ಮ ಸಮಯಗಳನ್ನು ಕೂಡಿಟ್ಟು ಅದೇ ಅದೇ ಸಮಯಕ್ಕೋಸ್ಕರ ಕಾದಿದ್ದು ಹೈಕಿಂಗ್ ಮಾಡೋವರು ಕೂಡ ಇದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಎಷ್ಟೇ ನಾವು ಎಷ್ಟೇ ಎಷ್ಟೇ ನಾವು ಕೆಲಸಗಳಲ್ಲಿ ತೊಡಗಿದ್ರೂ ಕೂಡ ಕೆಲವೊಂದು ಸಮಯಗಳನ್ನ ನಮ್ಮ ವೈಯಕ್ತಿಕ ಜೀವನಕ್ಕೆ ಎತ್ತಿಡುವ ಆ ಸಮಯಗಳಲ್ಲಿ ಇದೇ ರೀತಿ ಯಾವುದಾದ್ರೂ ಒಂದು ಅಂತಹ ಕೆಲಸಗಳನ್ನ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಆಗ್ತದೆ ನೆಮ್ಮದಿ ಸಿಗ್ತದೆ ಮತ್ತು ನಾವು ಕೆಲಸ ಮಾಡಲಿಕ್ಕೆ ಉತ್ಸಾಹ ಬರ್ತದೆ ನಾವು ಮಾಡಿದಷ್ಟು ನಮಗೆ ಏನು ನಮ್ಮ ಆರೋಗ್ಯದಲ್ಲಿ ಏರುಪೇರು ಕಾಣೋದಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದೇ ರೀತಿ ಹೈಕಿಂಗ್ ಮತ್ತು ಇದನ್ನೆಲ್ಲ ಮಾಡೋದರಿಂದ ಒಳ್ಳೆಯದಾಗ್ತದೆ ಅಷ್ಟೇ